ಹಲೋ ಶಿವಾನಿ ಡಾಕ್ಟರ ಮೊನ್ನೆ ನಾನು ಕ್ಲಿನಿಕ್ ಬಂದಿದ್ದೆ ಇನ್ನು ನೆಗಡಿ ಮತ್ತು ಕೆಮ್ಮು ಇನ್ನು ಕಮ್ಮಿನೆ ಆಗಿಲ್ಲ ಹಾಂ ಕೊಟ್ಟಿದ್ರಿ ಹ್ಞೂ ತಗೊಂತಿನಿ ಇನ್ನು ಜಾಸ್ತಿನೆ ಆಗ್ತಾವೆ ನೆನ್ನೆಯಿಂದ ಹ್ಞೂ ಹಾಂ ಇಲ್ಲ ಏನು ತಿಂದಿರಲಿಲ್ಲ ಏನು ಇಲ್ಲ ತಿಂದಿಲ್ಲ ನೇ ಮೊನ್ನೆ ನಾವು ಟ್ರಿಪ್ಗೋಗಿದ್ವಿ ಆಗ ನೀರಿಗೆ ಇಳಿದಿದ್ವಿ

ಹಾಂ ಆಗ್ತನೆ ಇತ್ತು ಹ್ಞೂ ತಗೊಂತ ಇದೀವಿ ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ಟು ಹಾಂ ಮಾಡೋಕಾಗುತ್ತೆ ನೀವು ಯಾವಾಗ ಸಿಕ್ತಿರ ಹೇಳಿ ನಾವು ಬರ್ತಿವಿ

ಹಾಂ ಒಳ್ಳೆ ಮಾತ್ರೆ ಕೊಡ್ಬೇಕು ಕಮ್ಮಿನೆ ಆಗಿಲ್ಲ ನಮ್ಗಿನ್ನು ಹಾಂ ನೀವು ಇರ್ತಿರ ತಾನೆ ಹಾಂ ಟೋಕನ್ ಏನಾರು ತಗೊಳ್ಬೇಕ ಅಲ್ಲಿ ಎಷ್ಟು ಗಂಟೆಗೆ ಓಪನು ಹಾಂ ಸರಿ ಸರಿ ಹಾಂ ಸರಿ ಡಾಕ್ಟರ್